ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಐದು ಸಾವಿರದ ಎಂಟು ನೂರ ಅರವತ್ತ ಮೂರು ಹತ್ತು ಸಾವಿರದ ಮುನ್ನೂರ ಮೂವತ್ತ ಎಂಟು ಸಾವಿರದ ನಾನ್ನೂರ ಐವತ್ತ ಒಂಬತ್ತು ಒಂದು ಲಕ್ಷದ ಐವತ್ತು ಸಾವಿರದ ಎಂಟು ನೂರು